ರಾತ್ರಿ ನನ್ನ ಕೆಲಸ ಮುಗಿದಿದ್ದೆ ಹನ್ನೆರಡು ಗಂಟೆಗೆ ಆಯಿತು ಆವಾಗ ಏನು ಮಾಡೋದಪ್ಪ ಯಾರೂ ರಸ್ತೆಯಲ್ಲಿ ಓಡಾಡ್ತ ಇಲ್ಲ ಒಬ್ಬಳೇ ಹೇಗಪ್ಪ ಮನೆಗೆ ತಲ್ಪೋದು ಅಂತ ನಾನು ಯೋಚನೆ ಮಾಡ್ತ ಇದ್ದಾಗ ಏನಾದರೂ ಮಾಡಿ ಕ್ಯಾಬ್ ಬುಕ್ ಮಾಡೋಣ ಅಂತ ಬುಕ್ ಮಾಡಿದೆ ಕ್ಯಾಬ ಬಂದು ಆ ಕ್ಯಾಬಲ್ಲಿ ಹತ್ತಕ್ಕೆ ನನ್ಗೆ ತುಂಬ ಬೆದರಿಕೆ ಆಯಿತು ಆ ವ್ಯಕ್ತಿನೋ ಆ ವ್ಯಕ್ತಿ ಬೇರೆ ಗಂಡಸಾಗಿದ್ರು ಆ ವ್ಯಕ್ತಿ ಗಂಡಸಾಗಿದ್ರು ಹೆಂಗಪ್ಪ ಅವರ ಜೊತೆಲಿ ನಾನು ಹೋಗೋದು ಒಬ್ಬಳೇ ಅಂತ ಭಯ ಆಗ್ತಾ ಇತ್ತು ಅಮೇಲೆ ಆ ವ್ಯಕ್ತಿ ಬಂದು ಮೆ ಮೇಡಮ್ ನೀವು ಭಯ ಬೀಳಬೇಡಿ ನಾವು ನಿಮ್ಮ ಸುರಕ್ಷಿತವಾಗಿ ಕರ್ಕೊಂಡೋಗಿ ಮನೆಗೆ ತಲುಪಿಸ್ತೀವಿ ನೀನು ನಮ್ಮ ಮನೇಲೂ ಹೆಣ್ಮಕ್ಳು ಇದ್ದಾರೆ ನಮ್ಮ ತಾಯಿನೂ ಹೆಣ್ಣು ಮಗುನೆ ನಾವು ನಿಮ್ಮನ್ನ ಸುರಕ್ಷಿತವಾಗಿ ನಿಮ್ಮ ಮನೆ ತಲುಪಿಸ್ತೀರಿ ಯಾಕಂದರೆ ನನಗೂ ಮದುವೆಯಾಗಿದೆ ನನಗೂ ಹೆಣ್ಣು ಮಗು ಇದೆ ನಾನು ಬೇರೆಯವರ್ಗೆ ತೊಂದರೆ ಕೊಟ್ಟರೆ ನನ್ನ ಮಗುಗೆ ಏನಾಗತ್ತೆ ಅನ್ನೋದು ನನ್ಗೆ ಗೊತ್ತು ನಮ್ಮ ಕರ್ತವ್ಯಗೆ ನಾವು ಮೋಸ ಮಾಡಲ್ಲ ನೀವು ಯಾವುದೇ ಯಾವುದಕ್ಕೆ ಕಾರಣಕ್ಕೂ ಭಯ ಬೀಳಬೇಡಿ ನಾನು ನಿಮ್ಮನ್ನು ಸುರಕ್ಷಿತವಾಗಿ ನಿಮ್ಮ ಮನೆ ಬಾಗ್ಲಿಗೆ ತಲ್ಪಿಸ್ತೀನಿ ಅಂತ ಆ ಕ್ಯಾಬ್ ಡ್ರೈವರ್ ಹೇಳಿದ ಆವಾಗ ಸ್ವಲ್ಪ ಭಯ ಕಡಿಮೆಯಾಗಿ ಹತ್ತಿ ಕ್ಯಾಬಲ್ಲಿ ಕುತ್ಕೊಂಡೆ ಆಮೇಲೆ ದಾರಿಯುದ್ದಕ್ಕೂ ಮಾತ್ನಾಡ್ಸ್ಕೊಂಡು ಭಯ ಬೀಳಬೇಡಿ ನಾನು ಸುರಕ್ಷಿತವಾಗಿ ಮನೆಗೆ ಸೇರಿಸ್ತೀನಿ ಅಂದ್ಬಿಟ್ಟು ಹೊಟ್ಟೆ ತುಂಬ ಹಸಿತಾಯಿತ್ತು ಮಧ್ಯದಲ್ಲಿ ಹೋಟೆಲ್ಗೆ ನಿಲ್ಲಿಸಿ ಅಂದಿದ್ದಕ್ಕೆ ನಿಲ್ಲಿಸಿ ಊಟ ಮಾಡಿಕೊಂಡು ಮತ್ತೆ ಸುರಕ್ಷಿತವಾಗಿ ಮನೆವರೆಗೂ ತಲ್ಪ್ಸದ್ರು ಆಮೇಲೆ ನನಗೆ ತುಂಬ ಖುಷಿಯಾಗಿ ಸಂತೋಷ ಆಗಿ ಮೊಬೈಲ್ನಲ್ಲಿ ನಾನು ಒಂದು ಮೆಸೇಜ್ ಹಾಕಿದೆ ನಾ ಅಂದರೆ ಮೀನ್ಸ್ ಮೆಸೇಜಂದರೆ ಆ್ಯಪ್ಗೆ ನಾನು ಒಂದು ಮೆಸೇಜ್ ಹಾಕಿದೆ ತುಂಬ ಖುಷಿಯಾಯಿತು ನನಗೆ ಕ್ಯಾಬ್ ಡ್ರೈವರು ತುಂಬ ಸುರಕ್ಷಿತವಾಗಿ ಮನೆಗೆ ಬಿಟ್ಟರು ಅಂತ ತುಂಬ ತುಂಬ ಖುಷಿಯಾಯಿತು ಯಾಕಂದರೆ ಈಗಿನ ಕಾಲದಲ್ಲಿ ಯಾರು ಆ ಥರ ಸುರಕ್ಷಿತವಾಗಿ ಬಿಡ್ತಾರೋ ಇಲ್ವೋ ಅನ್ನೋದೊಂದು ಭಯ ಇತ್ತು ಆದರೆ ಅವರು ತುಂಬ ಸುರಕ್ಷಿತವಾಗಿ ಯಾವುದೇ ಏನು ತೊಂದರೆ ಇಲ್ದಂಗೆ ಒಂದು ನಮ್ಮ ಅಣ್ಣನ ಥರ ಹಾಗೆಯೇ ಇದು ಮಾತ್ನಾಡ್ಕೊಂಡು ಉದ್ದಕ್ಕೂ ಕರ್ಕೊಂಬಂದು ನನ್ನ ಸುರಕ್ಷಿತವಾಗಿ ಗೇಟತ್ರ ಬಿಟ್ಟು ಗೇಟತ್ರ ಅಂದರೆ ಮನೆಯೊಳಗಡೆ ಹೋಗುವರೆಗೂ ಅವ್ರು ಆಚೆನೆ ನಿಂತು ನಾನು ಮನೆ ಒಳ್ಗಡೆ ಹೋದಮೇಲೆ ಅವರು ಹೋದ್ರು ಹಾಗಾಗಿ ನನಗೆ ತುಂಬ ಸಂತೋಷವಾಯಿತು ಅದಕ್ಕೆ ನನಗೆ ಕ್ಯಾಬ್ ಡ್ರೈವರ್ ಖುಷಿಯಿಂದ ನಾನು ಟಿಪ್ಸ್ ಕೂಡ ಕೊಟ್ಟೆ ನನ್ಗೆ ಯಾಕಂದರೆ ಈ ಥರ ಈ ಥರ ಜನ ಇದ್ದಾಗ ಸುರಕ್ಷಿತವಾಗಿ ಹೆಣ್ಮಕ್ಳು ಓಡಾಡ್ಬೌದು ಇದರಿಂದ ನಂಗೆ ತುಂಬ ತುಂಬ ಖುಷಿಯಾಯಿತು ಆ ಕ್ಯಾಬ್ ಡ್ರೈವರ್ಗೆ ನನ್ನ ವಂದನೆಗಳು ಥ್ಯಾಂಕ್ ಯು